ನಾನೊಂದು ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ಒಂದು ಸಾಬೂನನ್ನು ತಕ್ಕೊಂಡಿದ್ದೆ ಅದು ಸಾಬೂನನ್ನು ನಾನು ಡೈಲಿ ಮುಖಕ್ಕೆ ಹಾಕ್ತಿದ್ದೆ ಅದು ಸಾಬೂನು ನನಗೆ ಅಷ್ಟು ಒಳ್ಳೆಯದಾಗಲಿಲ್ಲ ನನ್ನ ಮುಖದಲ್ಲಿ ಕಲೆ ಇತ್ತು ಅದು ಸಹ ಹೋಗಲಿಲ್ಲ ಮತ್ತು ತುಂಬ ಜನರು ಅದಕ್ಕೆ ಬ್ಯಾ ತುಂಬ ಕೆಟ್ಟದು ಹೇಳ್ತಿದ್ದರು ಅದು ಒಳ್ಳೆಯದಿಲ್ಲ ಅದು ಕಲೆ ಹೋಗ್ತಾ ಇಲ್ಲ ಮತ್ತು ಏನಾದರೂ ಯೂಸ್ ಇಲ್ಲ ಅದು ಸಾಬೂನಿನದು ಮತ್ತು ನನ್ನ ಸ್ನೇಹಿತರು ಅವರಿಗೆ ಸಹ ಕೇಳಿದೆ ಅವರು ಸಹ ಹೇಳ್ತಿದ್ದರು ಅದು ಸಾಬೂನು ಒಳ್ಳೆಯದಿಲ್ಲ ಮತ್ತು ನಾವು ಮುಖಕ್ಕೆ ಹಾಕಿದ ಕೂಡಲೇ ಅದು ತುರಿಸ್ತದೆ ನಮಗೆ ಮತ್ತು ಒಂಥರ ಕೆಂಪು ಆಗ್ತದೆ ನಮ್ಮ ಮುಖ ಒನ್ ಕಜ್ಜಿ ಥರ ಇರ್ತದೆ ನಮ್ಮ ಮುಖದಲ್ಲಿ ಅಷ್ಟು ಒಳ್ಳೆಯದು ಇರಲಿಲ್ಲ ಆ ಸಾಬ್ ಸಾಬೂನನ್ನು ಅದಕ್ಕೆ ನಾನು ಎಲ್ಲ ಸ್ನೇಹಿತರಿಗೆ ಸಹ ಹೇಳ್ ಹೇಳ್ತಿರೋದು ಆ ಸಾಬೂನನ್ನು ತಕೊಳ್ಬೇಡಿ ಅದು ಸುಮ್ಮನೆ ವೇಷ್ಟ ದುಡ್ಡು ಸಹ ವೇಷ್ಟ ನಮಗೆ ಅದು ಏನು ಸಹ ಉಪಯೋಗ ಇಲ್ಲ ಮತ್ತು ಬೇರೆಯವರು ಸಹ ನನಗೆ ಹೇಳಿದ್ದರು ಆ ಸಾಬೂನನ್ನು ಹಾಕಬೇಡಿ ಯಾಕೆಂದರೆ ನನ್ನ ಮುಖದಲ್ಲಿ ಸ್ವಲ್ಪ ಕಲೆ ಇತ್ತು ಆ ಸಾಬೂನು ವಾಪರದ್ ನಂತರ ನನ್ನ ಮುಖದಲ್ಲಿ ತುಂಬ ಕಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ತುರಿಸ್ತಾ ಸಹ ಇತ್ತು ನನ್ನ ಮುಖ ಮತ್ತು ಕೆಂಪಾಗ್ತಿತ್ತು ನನ್ನ ಮುಖ ಮತ್ತು ನಾನು ಡಾಕ್ಟರಿಗೆ ಹೇಳಿದೆ ಈ ರೀತಿ ಸಾಬೂನನ್ನು ನಾನು ಉಪಯೋಗ ಮಾಡ್ತಿದ್ದೇನೆ ಅದಕ್ಕೆ ಡಾಕ್ಟರ್ ಸಹ ಹೇಳಿದರು ಆ ಸಾಬೂನು ಅಷ್ಟು ಒಳ್ಳೆಯದಿಲ್ಲ ಅದಕ್ಕೆ ಉಪಯೋಗ ಮಾಡ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಅದಕ್ಕೆ ನಾನು ಈಗ ಆ ಸಾಬೂನನ್ನು ಉಪಯೋಗ ಮಾಡ್ತಾ ಇಲ್ಲ